ಹೆಲೋ ನಾನು ಅಭಿಷ ಇದು ಝೊಮ್ಯಾಟೊ ಅಲ್ಲ ನಾನಾಗ ನಿಮ್ಮಲ್ಲಿ ಒಂದು ಆರ್ಡರ್ ಮಾಡಿದ್ದೆ ಅಲ್ಲ ಚಿಕನ್ ನೂಡಲ್ಸ್ ವೆಜ್ ಪೈಡ್ ರೈಸ್ ಮತ್ತೆ ಮಟನ್ ಬಿರ್ಯಾನಿ ಹಾಗೆ ಶೊರ್ಮ ಅದರಲ್ಲಿ ಒಂದು ನನಗೆ ಸೇರಿಸಲಿಕಿತ್ತು ಏನೆಂದರೆ ಚಿಕನ್ ಕಬಾಬ್ ಟ್ವೆಲ್ವ್ ಪೀಸ್ ಮತ್ತು ಚಿಕನ್ ಕರಿ ಟೂ ಪ್ಲೇಟ್ ಮತ್ತೆ ಮಟನ್ ಸೂಪ್ ಒಂದು ಮತ್ತು ಟೊಮಾಟೊ ಸಾಸ್ ಮತ್ತೆ ಸೋಯಾ ಸಾಸ್ ಎಕ್ಸ್ಟ್ರಾ ಬೇಕಿತ್ತು ನನಗೆ ಒಂದು ಮತ್ತು ಎಡ್ರೆಸ್ ಆಗ ನಾನು ನಿಮಗೆ ವಾಟ್ಸಪ್ ಮಾಡಿದ್ದೆ ಅಲ್ಲ ಅದೇ ಎಡ್ರೆಸ್ ಆದರೆ ನೀವು ನನ್ಗೊಂದು ಕ್ರಾಸ್ ರೋಡ್ ಹತ್ತಿರ ಬಂದು ಒಂದು ಕಾಲ್ ಮಾಡಿ ಆಮೇಲೆ ನಾನು ನಿಮಗೆ ಎಡ್ರೆಸ್ ಹೇಳ್ತೇನೆ ಅಂದರೆ ನಿಮ್ಗೆ ಈಗಲೇ ಹೇಳಿದರೆ ಅದು ಗೊತ್ತಾಗೋಲ್ಲ ಅಂದರೆ ಅದು ಟರ್ನ್ ಉಂಟಲ್ಲ ನೀವು ನನಗೆ ಕ್ರಾಸ್ ರೋಡ್ ಹತ್ತಿರ ಬಂದು ಒಂದು ಕಾಲ್ ಮಾಡಿ ಆಮೇಲೆ ನಾನು ನಿಮಗೆ ಹೇಳ್ತೀನಿ ಮತ್ತು ಈಗ ನಾನು ನಿಮಗೆ ಎಕ್ಸ್ಟ್ರಾ ಫುಡ್ ಹೇಳಿದೆನಲ್ಲ ಅದರದ್ದೂ ಇದರದ್ದೂ ಟೋಟಲ್ ಎಷ್ಟು ಬಿಲ್ ಆಗ್ತದಂತ ನನಗೊಂದು ವಾಟ್ಸಪ್ ಮಾಡಿ ನಾನು ನಿಮಗೆ ಈಗಲೇ ಎಮೌಂಟು ಪೇ ಮಾಡ್ತೇನೆ ಈಗಲೇ ಮಾಡಬೇಕಾ ಪೇ ಅಲ್ಲ ನೀವು ಬಂದ್ಮೇಲೆ ಮಾಡಬೇಕಂದ್ರೆ ಆಗದ ಪೇ ಮಾಡಿದ್ದೀನಿ ಅಂದರೆ ಈಗ ಎಕ್ಸ್ಟ್ರಾ ಮಾಡಿದೆನಲ್ಲ ಅದು ಮೂರು ಅದರದ್ದು ಈಗಲೇ ಮಾಡಬೇಕಾ ಅಲ್ಲ ನೆಕ್ಸ್ಟ್ ಮಾಡಬೇಕಾ ನೀವು ಇಲ್ಲಿ ಬಂದ್ಮೇಲೆ ಅದನ್ನ ನನಗೆ ವಾಟ್ಸಪ್ ಮಾಡಿ ಆಯಿತಾ